ಹಲೋ

ಹಾಂ ಹೌದು ಹೊಸತು ಬ್ರ್ಯಾಂಡ್ ಬಗ್ಗೆಯಾ ನಾವು ಅಂದರೆ ಇಲ್ಲಿ ಮೊಬೈಲ್ ಸೇಲ್ ಮಾಡೋದು ಮಾತ್ರ ಹೆಚ್ಚಾಗಿ ಮೊಬೈಲ್ ಆಕ್ಸೆಸರಿ ಮೊಬೈಲ್ ಆಕ್ಸೆಸರೀಸನ್ನು ಹೆಚ್ಚಾಗಿ ಸೇಲ್ ಮಾಡ್ತೇವೆ ನಾವು ಹೌದು ನಮಗೆ ಅಂದರೆ ಅದರ ಮೊಬೈಲ್ನ ಮಾಡೆಲ್ ನಂಬರ್ನ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇರೋದಿಲ್ಲ ನಾವೇನಾದರು ಮೊಬೈಲ್ ಸರ್ವಿಸ್ ಅಷ್ಟೆ ಬಂದರೆ ಮೊಬೈಲ್ ಸರ್ವಿಸ್ ಎಲ್ಲ ಮಾಡಿ ಕೊಡ್ತೇವೆ ಏನಾದರು ಕಂಪ್ಲೇಂಟ್ಸ್ ಎಲ್ಲ ಬಂದರೆ ಇಲ್ಲ ಇಲ್ಲ ನಾನು ಮೊಬೈಲ್ ಸೇಲ್ಸ್ ಮಾಡಲಿಕ್ಕೆಲ್ಲ ಮಾಡೋದಿಲ್ಲ ಅಂದರೆ ಯಾರಾದರೂ ಕಸ್ಟಮರ್ ಬಂದರೆ ನಾವು ಬೇರೆ ಕಡೆಯಿಂದ ಮೊಬೈಲ್ ಪರ್ಚೆಸ್ ಮಾಡಿ ತಂದು ಕೊಡ್ತೇವೆ ಅಂದರೆ ಕಸ್ಟಮರೇ ಹೇಳ್ತಾರೆ ಅದು ನಮ್ಗೆ ಇಂಥದ್ದು ಮೊಬೈಲ್ ಬೇಕು ಅಂತ ಹೇಳಿದರೆ ಅಂಥ ಮೊಬೈಲನ್ನು ತಂದು ಕೊಡ್ತೇವೆ ನಾವು ಇಲ್ಲಿ ಮೊಬೈಲ್ ಅಂದರೆ ಇವಾಗ ಹೆಚ್ಚಿನದಾಗಿ ಇವಾಗ ಒನ್ ಪ್ಲಸ್ ಫೋನ್ ಬಂದಿದೆ ಹೌದು ಹೌದು ಅದೊಂದು ಅಂದರೆ ಈಗ ಆ್ಯಪಲ್ ಥರದ್ದೊಂದು ಬ್ರ್ಯಾಂಡ್ ಆಗಿದೆ ಹಾಗಾಗಿ ಈಗ ಹೆಚ್ಚಿನ ಮೊಬೈಲ್ ಒನ್ ಪ್ಲಸ್ ಒಳ್ಳೇದುಂಟು ಅದಕ್ಕೆ ತರ್ಟಿ ಎಬೌ ಇರ್ತದೆ ಮಿನಿಮಮ್ ಪ್ರೈಸ್ ತರ್ಟಿ ಇರ್ತದೆ ನಂತರ ಅದರಲ್ಲಿ ಮಾಡೆಲ್ ನಂಬರ್ ಮಾಡೆಲ್ಗೆ ಒಂದು ತರ್ಟಿ ಎಬೌ ಇರ್ತದೆ ಬೇರೆ ಆಪ್ಷನ್ ಎಲ್ಲ ಉಂಟು ನಿಮಗೆ ನಿಮ್ಮದು ಅದು ಇ ಎಮ್ ಐ ಬೇಕಿದ್ದರೆ ಇ ಎಮ್ ಐಯಲ್ಲಿ ಮಾಡಿ ಕೊಡ್ತೇವೆ ಅದ್ರಲ್ಲೆ ನಿಮ್ಮ ಆಧಾರ್ಗೆ ಪಾನ್ ಕಾರ್ಡ್ ತಂದರೆ ಅದರಲ್ಲಿ ಮಾಡಿ ಕೊಡ್ತೇವೆ ನಿಮ್ಮ ಅಕೌಂಟಿಂದ ಹಣ ಕಟ್ ಆಗ್ತದೆ ಹಾಂ ಅವಾಗೆಲ್ಲ ಆಫರ್ ಆಫರ್ಸ್ ಎಲ್ಲ ಇರ್ತದೆ ನಿಮಗೆ ಆಫರ್ಸ್ ಇರ್ತದೆ ಮತ್ತು ಅದರಲ್ಲಿ ಏನಾದ್ರೊಂದು ನಿಮಗೆ ಫ್ರೀ ಎಲ್ಲ ಕೊಡ್ತಾರೆ ಕಂಪ್ನಿ ಕಡೆಯಿಂದ ಮತ್ತು ಹೀಗೆಲ್ಲ ಫ್ರೀ ಕೊಡ್ತಾರೆ ಓಕೆ ಸರ್ ಓಕೆ ಓಕೆ ಆಯ್ತು ಆಯಿತು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು